ಅಲೋ ಅಲೋ ಹಾಂ ಹೇಳಿ ಮೇಡಮ್ ಹಾಂ ಹೇಳಿ ಏನು ಬೇಕಿತ್ತು ಹೌದು ರೆಸ್ಟೋರೆಂಟು ಮೈತ್ರಿ ರೆಸ್ಟೋರೆಂಟ್ ಅಂತ್ಹೇಳಿ ಇವತ್ತಿನ ಸ್ಪೆಷಲ್ ನಾನ್ ವೆಜ್ಜಾ ವೆಜ್ಜಾ ಮೇಡಮ್ ನಾನ್ ವೆಜ್ಜಾ ತಂದೂರಿ ಚಿಕನ್ ಇದೆ ಬಿರ್ ಚಿಕನ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಇದೆ ಕುಷ್ಕ ಇದೆ ಚಿಕನ್ ಕುಷ್ಕ ಇದೆ ಪಿಶ್ ಪ್ರೈ ಇದೆ ಆಮೇಲೆ ಹಾಂ ತಂದೂರೀ ರೋಟಿ ಇದೆ ಹಾಂ ಏನು ಬೇಕು ಮೇಡಮ್ ಯಾವ್ದು ಆರ್ಡ್ರು ಮಾಡಬೇಕಾ ಯಾವ್ದಾದ್ರು

ಔದಾ ಹಾಂ ಮೇಡಮ್ ಹ್ಞೂ ಮೇಡಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಎಷ್ಟು ಜನ ಬರ್ತಿದೀರ ಮೇಡಮ್ ನಿಮ್ಗೆ ಎಷ್ಟು ರೂಮ್ ಬೇಕು ಟೂ ಓಕೆ ಮೇಡಮ್ ಎಷ್ಟು ಜನ ಬರ್ತಿದೀರಾ ಇವತ್ತು ಸ್ಪೆಷಲು ತಂದೂರಿ ಚಿಕನ್ನೆಲ್ಲ ಇದೆ ಆರ್ಡ್ರು ಮಾಡಬೇಕಾ ಮೇಡಮ್

ಅಡ್ರಸ್ಸು ಮೇಡಮ್ ಹಾಂ ಹಾಂ

ಡಿಲ್ವರಿ ಚಾರ್ಜ್ ಎಲ್ಲ ಆಗುತ್ತೆ ಮೇಡಮ್ ನಾವು ಪಾ ಇದ್ದು ಕೊರಿಯರ್ ಮಾಡಿ ಇದನ್ನು ಮಾಡೋಕ್ಕೆ ಪಾರ್ಸಲ್ ಮಾಡೋಕ್ಕೆ ಡೆಲ್ವರಿ ಚಾರ್ಜ್ ಎಲ್ಲ ಎಲ್ಲ ಸೇರಿ ನಾಲ್ಕುನೂರು ಆಗುತ್ತೆ ಫೋರ್ ಹಂಡ್ರೆಡು

ಓಕೆ ಮೇಡಮ್ ಓಕೆ ಸರಿ ಮೇಡಮ್ ಸರಿ